ನಮಗೆ ಇಷ್ಟವಾದ ಅಡಿಗೆ ಅಂದರೆ ಬೇಳೇದು ಒಬ್ಬಟ್ಟು ಮಾಡ್ತಾರಲ್ಲ ಅದು ನಂಗೆ ಮಾಡೋದು ತುಂಬ ಇಷ್ಟ ನನಗೆ ನನ್ನ ತವರು ಮನೇಲೆ ತಿನ್ನೋಕೆ ಇಷ್ಟ ಅದು ಒಬ್ಬಟ್ಟಿನ ಜೊತೆಗೆ ತುಪ್ಪ ಹಾಕೊಂಡು ತಿನ್ನೋಕೆ ತುಂಬ ಇಷ್ಟ ಮತ್ತು ಗೋಬಿ ಇಷ್ಟ ಹಾಗೇ ಎಣ್ಗಾಯಿ ಎಣ್ಣೆಗಾಯಿ ರೊಟ್ಟಿ ಪಲ್ಯೆ ಎಲ್ಲದು ಚೆನ್ನಾಗೆ ಇಷ್ಟ ನನಗೆ ಸ್ವೀಟಲ್ಲೀ ಶಾವಿಗೆ ಪಾಯಸ ಕೇಸರಿ ಭಾತು ಇಷ್ಟ ಟಿಫಿನ್ನಲ್ಲಿ ಪಡ್ಡು ಮಸಾಲೆ ದೋಸೆ ಇಷ್ಟ ಮಸಾಲೆ ದೋಸೆ ಶ್ಯಾನ್ಬೋಗ ಟಿಫನ್ ಸೆಂಟರಲ್ಲಿ ತುಂಬಾ ಇಷ್ಟ ಮತ್ತು ನಮ್ಮ ಅಮ್ಮಾವರ ಕೈಯಿಂದ ರೊಟ್ಟಿ ಪಲ್ಲೆ ಇಷ್ಟ ನಮ್ಮ ಅಕ್ಕೋರು ಮಾಡಿರೋ ಸಿಹಿ ಗಾರ್ಗಿ ಅಂತ ಇದೆ ಅದು ಇಷ್ಟ ತುಂಬ ಇಷ್ಟ ಸ್ವೀಟ್ ಕಾರ್ದಲ್ಲಿ ಚಿಕನ್ನು ರಾಗಿ ಮುದ್ದೆ ಸಾರು ನಮ್ಮ ಅಮ್ಮನವ್ರ್ ಕೈಯಿಂದಾ ಮಾಡಿರೊ ಅಡಿಗೆ ತುಂಬ ಇಷ್ಟ ಮತ್ತು ನಮ್ಮ ಅಕ್ಕೋರು ಮಾಡ್ತಾರೆ ಸ್ವೀಟು ಅದು ಕೂಡ ಇಷ್ಟ ಸಿಹಿ ಪೊಂಗಲ್ ಮಾಡ್ತಾರೆ ಅದು ಕೂಡ ಇಷ್ಟ ಅಯ್ಯಂಗಾರ್ ಬೇಕ್ರಿಯಲ್ಲಿ ಸ್ವೀಟು ದೂದ್ ಪೇಡ ಅವು ಇಷ್ಟ ಎಲ್ಲದು ತುಂಬ ಇಷ್ಟ ಆಗ್ತವೆ ನಮ್ಮಅತ್ತೆ ಮಾಡೋ ಉಂಡೆ ಇಷ್ಟ ಶೇಂಗಾ ಉಂಡೆ ರವೆ ಉಂಡೆ ಅವು ಕೂಡ ಇಷ್ಟ ಮತ್ತು ಪಾನಿಪೂರಿ ಶಾನುಭೋಗ ಹೋಟೆಲಲ್ಲಿ ಇಷ್ಟ ರೊಟ್ಟಿ ಪಲ್ಯೆ ಎಲ್ಲದನ್ನು ಇಷ್ಟ ನಮ್ಮ ಅತ್ತಿಗೆ ಮಾಡೋ ಮುದ್ದೆ ಉಪ್ಸಾರು ಉದುಕ ಮುದ್ದೆ ಅದು ಇಷ್ಟ ಮೈಸೂರು ಪಾಕ್ ಇಷ್ಟ ದೂದ್ ಪೇಡ ಇಷ್ಟ ಎಲ್ಲ ಥರದ ಅಡಿಗೆಗಳು ಕೂಡ ಇಷ್ಟ ಆಗ್ತಾವೆ ಖಾರದಲ್ ಕೂಡ ಇಷ್ಟ ಕಚೋರಿ ಇಷ್ಟ ಎಲ್ಲ ಥರದ ಅಡಿಗೆಗಳು ಕೂಡ ಇಷ್ಟ